ಸಾಮಾನ್ಯವಾಗಿ ಪತ್ರಿಕೆ ಬಾನುಲಿ ಮತ್ತು ದೂರದರ್ಶನಗಳ್ನ ಸೇರಿಸಿ ಮಾಧ್ಯಮ ಅಂತ ಕರೀತಾರೆ ಸಂಗೀತ ನೃತ್ಯ ನಾಟಕ ಅಂತರ್ಜಾಲ ಕ್ಷೇತ್ರ ಜಾಹೀರಾತು ಸಿನೆಮಾ ಇವುಗಳನ್ನೆಲ್ಲ ಕೂಡ ಮಾಧ್ಯಮ ಅಂತ ಪರಿಗಣಿಸ್ಬೌದು ವಿವಿಧ ರೀತಿಯ ಮಾಧ್ಯಮಗಳಿದೆ ಮುದ್ರಣ ಮಾಧ್ಯಮ ಬಾನುಲಿ ದೂರದರ್ಶನ ಇತರೆ ಮಾಧ್ಯಮಗಳಾದ ಜಂಗಮವಾಣಿ ಮೊಗಹೊತ್ತಿಗೆ ಟ್ವಿಟ್ಟರ್ ಇತ್ಯಾದಿಗಳನ್ನ ನಾವು ನೋಡ್ಬೌದು ಅಲ್ಲದೇ ಬೇರೆ ಬೇರೆ ಸ್ಥಳಗಳಲ್ಲಿ ಅಥವಾ ಪ್ರದೇಶದಲ್ಲಿ ನಡೆಯುವ ಸನ್ನಿವೇಶಗಳನ್ನ ಸುದ್ದಿಗಳನ್ನ ನಿಖರವಾಗಿ ನಮಗೆ ತೋರಿಸ್ತಾರೆ ನಮಗೆ ಅನುಕೂಲ ಆಗೋ ಹಾಗೆ ಶಿಕ್ಷಣದ ಬಗ್ಗೆಯೂ ಕೂಡ ಸುದ್ದಿಯನ್ನು ತೋರಿಸ್ತಾರೆ ಅದರಲ್ಲಿ ಮನರಂಜನೆಯೂ ಕೂಡ ಇರುತ್ತದೆ ನಮಗೆ ದೊರೆಯುತ್ತದೆ ಅಲ್ಲದೇ ಉದ್ಯೋಗಾವಕಾಶಗಳು ಕೂಡ ಮುಖ್ಯವಾಗಿ ಇರುತ್ತದೆ ಕ್ರೀಡೆಗೂ ಅತಿ ಹೆಚ್ಚು ಒತ್ತನ್ನು ನೀಡಿರುತ್ತಾರೆ ಜನಪ್ರಿಯ ಪತ್ರಿಕೆಗಳೆಂದರೆ ವಿಜಯವಾಣಿ ಪ್ರಜಾವಾಣಿ ಉದಯವಾಣಿ ವಿಜಯಕರ್ನಾಟಕ ಕನ್ನಡಪ್ರಭ ವಾರ್ತಾಭಾರತಿ ಮೈಸೂರುಮಿತ್ರ ಆಂದೋಲನ ಹೊಸ ದಿಗಂತ ಮತ್ತು ಸುದ್ದಿ ಚಾನೆಲ್ಗಳಂತಾದಂತಹ ಸುವರ್ಣ ದಿಗ್ವಿಜಯ ನ್ಯೂಸ್ ಏಯ್ಟೀನ್ ಕನ್ನಡ ಪಬ್ಲಿಕ್ ಟಿ ವಿ ಚಾನೆಲ್ಗಳು ಮುಂತಾದವುಗಳು